ಕನ್ನಡ ಭಾಷೆಯ ಜನರು ನಮ್ಮ ಭಾಷೆನ ಯಾವರೀತೀಯಾಗಿ ಯಾ ನಮ್ಮ ಭಾಷೆ ಮತ್ತು ಸಂಸ್ಕೃತಿನ ಯಾವರೀತಿ ಸಂಪ್ರದಾಯಗಳು ಹೇಗೆ ಸಂಭ್ರಮಿಸ್ತಾರೆ ಅಂತಂತಂದ್ರೆ ಹೀಗ ಹಬ್ಬ ಆಚರಣೆಗಳಾಗಿರಬೋದು ಎದೆ ಒಂದ್ರಿ ಸಂಕ್ರಾಂತಿ ಆಗಿರಬೋದು ಯುಗಾದಿ ಆಗಿರಬೋದು ದೀಪಾವಳಿ ಆಗಿರಬೋದು ಆಯುಧ ಪೂಜೆ ಆಗಿರಬೋದು ಮತ್ತು ಆಯುಧ ಪೂಜೆ ಆಗಿರಬೋದು ವರಮಹಾಲಕ್ಷ್ಮಿ ಆಗಿರಬೋದು ಗೌರಿ ಗಣೇಶ ಹಬ್ಬ ಆಗಿದೆ ಇವನೆಲ್ಲವೂ ಸಹ ಭಾರತೀಯ ಸಂಸ್ಕೃತಿಗಳ ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಸಂಪ್ರದಾಯವಾಗಿ ಸಂಭ್ರಮಿಸುತ್ತಾರೆ ಇವೆಲ್ಲ ಸಂಸ್ಕೃತಿಯ ಸಂಸ್ಕೃತಿ ಅಂಥೇಳ್ಬೊದು ಇನ್ನು ಸಂಸ್ಕೃತಿ ಅಂತಂತ ಹೇಳಬೇಕು ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಭಾಷೆಯ ಯಾವರೀತಿ ಅಂದರೆ ನಮ್ಮ ಭಾರತದ ಜನರು ಹೆಚ್ಚು ಕನ್ನಡನ್ನ ಮಾತಾಡ್ತಾರೆ ಕನ್ನಡ ಭಾಷೆನ್ನು ಮಾತಾಡ್ತಾರೆ ಅವರಿಗೆ ಕನ್ನಡ ಅಂತಂದ್ರೆ ಒಂದು ಅಪ್ಪಟ ಅಭಿಮಾನ ಮತ್ತು ಪ್ರೀತಿ ಅಂತೆಯೇ ಹೇಳ್ಬೋದು ಎಲ್ಲ ಫಿಲಮ್ ಶ್ಟ್ ಆ್ಯಕ್ಟರ್ಸ್ ಆಗಿರಬೋದು ಅವರು ಅಷ್ಟೇ ನಮ್ಮ ಕನ್ನಡ ಭಾಷೆನ್ನ ತುಂಬವೇ ಗೌರವಿಸ್ತಾರೆ ಮತ್ತು ತುಂಬ ಹೆಚ್ಚು ಇದು ಮಾಡ್ತಾರೆ ನಮ್ಮ ಕನ್ನಡ ಭಾಷೆನ ಹೆಚ್ಚಾಗಿ ಬೆಳಗಾವಿಯಲ್ಲಿ ಅವರು ಕನ್ನಡ ರಾಜ್ಯೋತ್ಸವನು ಅಷ್ಟೆ ಅಷ್ಟೇ ಚೆನ್ನಾಗಿ ಆಚರ್ಣೆ ಮಾಡ್ತಾರೆ ನಾವು ಕನ್ನಡ ಭಾಷೆಯನ್ನು ಅತಿ ಹೆಚ್ಚು ಆಗಿನ ಕಾಲದಲ್ಲಿದ್ದಂಥ ಕುವೆಂಪು ದ ರಾ ಬೇಂದ್ರೆ ಇವರೆಲ್ಲ ಅಷ್ಟೆ ನಮ್ಮ ಕನ್ನಡ ಭಾಷೆಯಲ್ಲಿ ತುಂಬಾನೆ ಎತ್ತರ ಸ್ಥಾನಕ್ಕೆ ಬೆಳ್ಸಿದ್ದಾರೆ ಅವರುಗಳು ತುಂಬ ಹಲವಾರು ಸಾಹಿತ್ಯಗಳನ್ನ ಬರೆದಿದ್ದಾರೆ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ಆಗಿರಬೋದು ಮತ್ತು ಹಳೆಗನ್ನಡದಲ್ಲಿ ಹಳೆಗನ್ನಡದಲ್ಲಿ ಸಂಸ್ಕೃತಿ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ಉ ಹೆಚ್ಚು ಹೆಚ್ಚು ಕನ್ನಡಲ್ಲಿ ಇನ್ನು ಕನ್ನಡದ ಕನ್ನಡ ಭಾಷೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿವೆ ಅಕ್ಷರಗಳನ್ನು ಫಶ್ಟ್ ನಾವು ಕಲಿಬೇಕಾದಂತ ಅಕ್ಷರಗಳವು ಅವುಗಳಿಂದ ನಮ್ಮ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಸಂಸ್ಕೃತಿಗೆ ಬಂದಂ ಸಂಸ್ಕೃತಿಗೆ ಬಂದಂತೆ ಭಾರತೀಯ ಸಂಸ್ಕೃತಿಯ ಆಚರಣೆಗಳಲ್ಲಿ ಆಗಿನ ಕಾಲ್ದಲ್ಲಿ ನಡೆಸ್ಕೊಂಬಂದಂತಹ ಸಂಸ್ಕೃತಿ ಕಲೆ ಕಲೆ ಆಗಿರಬೋದು ವಾಸ್ತುಶಿಲ್ಪ ಆಗಿರಬೋದು ಇವೆಲ್ಲ ಆಗಿನ ಕಾಲದಾಗೆ ತುಂಬ ಅತಿ ಹೆಚ್ಚಾಗಿದ್ವು ಈಗಲೂ ಅಷ್ಟೇ ನಾವು ಹೆಚ್ಚೆಚ್ಚಾಗಿ ಸಾ ಹೆಚ್ಚು ಹಬ್ಬ ಸಮ ಹಬ್ಬ ಆಚರಣೆಗಳನ್ನು ಯಾವರೀತಿ ಸಂ ಯಾವ ಸಂಸ್ಕೃತಿ ಪ್ರಕಾರ ಆಚರಣೆ ಮಾಡ್ತೀವಿ ಈಗ ಎಲ್ಲಾದರೂ ಹೋದಾಗ ನಿಮ್ಮ ಸಂಸ್ಕೃತಿ ಇದೇನಾ ಆ ಥರ ಅನಿಸ್ಕೊಳ್ಬಾರ್ದು ನಮ್ಮ ಸಂಸ್ಕೃತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅಂತ ಹೇಳ್ತೀನಿ ಇನ್ನು ಭಾರತೀಯ ಸಂಸ್ಕೃತಿ ಯಾವ ಥರ ನಮ್ಮ ಕನ್ನಡ ಜನತೆಯ ಸಂಸ್ಕೃತಿ ಯಾವ್ಥರಂದ್ರೆ ಬೆಳಿಗ್ಗೆಯೇ ಬೇಗನೆ ಎದ್ದು ಹೆಣ್ಮಗು ಏ ಒಂದು ಹೆಣ್ಣು ಮನೆ ಹೆಣ್ಣು ಬೆಳಿಗ್ಗೆ ಬೇಗನೆ ಎದ್ದು ಎಲ್ರಿಗಿನ ಮುಂಚೆ ಬಾಗ್ಲಿಗೆ ಬಾಗ್ಲ ಕಸ ಗುಡಿಸಿ ರಂಗೋಲಿ ಬಿಡೊದಾಗಿರಬೋದು ದೇವ್ರ ಪೂಜೆ ಮಾಡೋದಾಗಿರಬೋದು ಇದೆಲ್ಲ ಸಹ ಭಾರತೀಯ ಸಂಸ್ಕೃತಿಯಾಗಿದೆ ಅದು ಕನ್ನಡ ಜನತೆಯ ತುಂಬನೇ ಸಂಸ್ಕೃತಿಯಾಗಿದೆ ಇದೆಲ್ಲ ಹಳ್ಳಿ ಸೈಡ್ಗಳಲ್ಲಿ ತುಂಬಾನೆ ಇನ್ನೂ ಜಾಗರಣೆಯಲ್ಲಿದೆ ಈಗ ತುಂಬಾನೆ ಜಾಗರಣೆಯಲ್ಲಿದೆ ಅಂಥೇಳ್ಬೇಕು ಇನ್ನು ಸ ನಮ್ಮ ಕನ್ನಡದ ಭಾಷೆಯ ಜನರು ಹಬ್ಬ ಅವೆಲ್ಲ ಅವೆಲ್ಲ ಸಂಸ್ಕೃತಿ ಅಂತೆಯೇ ಹೇಳ್ಬೋದು ಇನ್ನು ಮಕರ ಸಂಕ್ರಾಂತಿ ಆಗಿರಬೋದು ಮಕರ ಸಂಕ್ರಾಂತಿಯೂ ಅಷ್ಟೆ ಅದು ಅವರು ಬೆಳದಂಥ ಬೆಳೆಗಳನ್ನು ಇದ್ಮಾಡಿ ಆಗ ಮಾಳ ಹಬ್ಬ ಮಾಡೋದಾಗಿರ್ತೆ ಏನನ್ನು ಸುಗ್ಗಿ ಹಬ್ಬ ಅಂತೆಯೇ ಹೇಳ್ಬೋದು ಅದನ್ನು ಹಬ್ಬ ಮಾಡೋದ್ರಿಂದ ಏನೆಂದ್ರೆ ಅವ್ರು ಬೆಳೆದಂಥ ಬೆಳೆಗಳನೆಲ್ಲ ತೆಗೆದು ಒಂದು ಕಡೆ ಹಾಕಿ ಒಂದು ಕಡೆ ಶೇಖರ್ಣೆ ಮಾಡಿ ಅದನ್ನು ಎಲ್ಲ ಹಬ್ಬದ ರೀತಿಯಲ್ಲಿ ಮಾತ್ರ ಆ ಹಬ್ಬದಲ್ಲಿ ಹಸುಗಳ್ಗೆ ಪೂಜೆ ಮಾಡೊದಾಗಿರಬೋದು ಅವುಗಳ ಹಾಗೆ ಸಿಂಗಾರ ಮಾಡೊದಾಗಿರಬೋದು ಅವು ಅದೆಲ್ಲ ಮಾಡ್ತಾ ಹೋಗ್ತಾರೆ ಇದು ಭಾರ ಇದು ಕನ್ನಡ ಸಂಸ್ಕೃತಿ ಅಂತೆಯೇ ಹೇಳ್ಬೋದು ಮತ್ತೇ ಆ ಹಬ್ದಲ್ಲಿ ಇದು ಪೊಂಗಲ್ ಮಾಡ್ತಾರೆ ತುಂಬನೆ ಚೆನ್ನಾಗಿರುತ್ತೆ ಮತ್ತು ಕಬ್ಬು ಕಬ್ಬಾಗಿರಬೋದು ಗೆಣಸಾಗಿರಬೋದು ಕಡ್ಲೆಕಾಯಿ ಬೇಸೊದಾಗಿರಬೋದು ಇದೆಲ್ಲವೂ ಸಹ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ ಅಂಥೇಳ್ಬೋದು ಇನ್ನು ಯುಗಾದಿ ಹಬ್ದಲ್ಲಿ ಯುಗಾದಿ ಹಬ್ದಲ್ಲಿ ಬೇವು ಬೆಲ್ಲ ಸವಿದು ಒಳ್ಳೊಳ್ಳೆ ಮಾತಾಡಿ ಕಷ್ಟ ಸುಖಗಳನ್ನ ಸಮನಾಗಿ ಹಂಚ್ಕೊಂಡು ಹೋಗ್ಬೇಕು ಅಂತ ಆ ಹಬ್ಬನ ತಿಳಿದ್ವಿ ಅದು ವರ್ಷದ ಮೊದಲನೇ ಹಬ್ಬ ಅಂತೆಯೇ ಕರಿತಾರೆ ಇದು ನಮ್ಮ ಕನ್ನಡ ಜನತೆಗೆ ಕನ್ನಡ ಜನರಿಗೆ ಕನ್ನಡ ಜನರಿಗೆ ಇದು ಹೊಸ ವರ್ಷ ಅಂತೆಯೇ ಹೇಳ್ಬೋದು ಅಂತೆ ತಿಳ್ಕೋಳ್ತೀವಿ ಮತ್ತು ನಮ್ಮ ಕನ್ನಡ ಭಾಷೆಯು ಅಷ್ಟೆ ಹೆಚ್ಚು ಜನರು ಬಳಸ್ತಾ ಹೋಗ್ತಾರೆ ಆಲ್ಮೋಶ್ಟಲ್ ಇವಾಗ ಎಲ್ರಿಗೂನು ಇಂಗ್ಲೀಷೇ ಬರೋಲ್ಲ ಎರಡು ಈಕ್ವಲಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ನೋಡ್ತಾರೆ ಆದರು ಹೆಚ್ಚಿನ ಜನರು ಕನ್ನಡದಲ್ಲೆ ಮಾತಾಡ್ತಾ ಹೋಗ್ತಾರೆ ಕನ್ನಡದ ಬಾ ಕನ್ನಡ ಭಾಷೆಯನ್ನು ಹೆಚ್ಚು ಹೆಚ್ಚು ಬೆಳೆಸೋದ್ರಲ್ಲಿ ತುಂಬನೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತೆಯೇ ಹೇಳ್ಬೋದು ನಮ್ಮ ಭಾಷೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ನಾವು ಯಾವರೀತಿ ಅಭಿವೃದ್ಧಿ ಮಾಡ್ತೀವೋ ಹಾ ರೀತಿ ನಮ್ಮ ರಾಜ್ಯ ನಮ್ಮ ದೇಶ ಆಗಿರಬೋದು ತುಂಬನೆ ಅಭಿವೃದ್ಧಿ ಆಗುತ್ತೆ ಅಂತೆಯೇ ಹೇಳ್ಬೋದು ಇನ್ನೂ ಹೇಳ್ಬೇಕು ಅಂತಂತಂದ್ರೆ ನಮ್ಮ ನಮ್ಮ ದೇಶದಲ್ಲಿ ನಮ್ಮ ಕನ್ನಡ ಭಾಷೆ ಜನರು ಇದೇ ಇದೆ ಹುಟ್ಟಿದರೇ ಕನ್ನಡ ನಾಡಲ್ ಹುಟ್ಟಬ್ಬೇಕು ಅಂತ ಹಾಡೆ ಇದೆ ಆ ಹಾಡಲ್ಲಿ ಇರುವಂಥ ಒಂದೊಂದು ವ್ಯಾ ಸೆಂಟೆನ್ಸ್ ಆಗಿರಬೋದು ಹಾಡಿನ ಒಂದೊಂದು ಪದವು ಅಷ್ಟೆ ತುಂಬನೆ ತುಂಬನೆ ಅರ್ಥಪೂರ್ಣವಾಗಿರುವಂಥ ಹಾಡುಗಳಾಗಿವೆ ಇವೆಲ್ಲವನ್ನು ನಾವು ನೋಡ್ತಾ ಹೋದ್ರೆ ನಮ್ಮ ಕನ್ನಡ ಭಾಷೆಗಳನ್ನ ನಾವು ಸಂಪ್ರದಾಯವಾಗಿ ಸು ತುಂಬನೆ ಸಂಭ್ರಮಿಸ್ತೀವಿ ಅಂಥೇಳ್ಬೊದು ಇನ್ನು ಆ ಹಬ್ಬ ಆಚರಣೆಗಳಲ್ಲಿ ಹೆಣ್ಣು ಮಕ್ಕಳು ತಲೆ ತುಂಬ ಹೂ ಮುಡ್ಕೊಳೋದಾಗಿರಬೋದು ಕೈಗೆ ಬಳೆಗಳನ್ನ ಹಾಕೋಳೋದಾಗಿರಬೋದು ಸೀರೆ ಉಟ್ಕೋಳೋದಾಗಿರಬೋದು ಇದೆಲ್ಲ ನಮ್ಮ ಕನ್ನಡದ ಜನತೆಯ ಕನ್ನಡ ಭಾಷೆಯಲ್ಲಿರುವಂಥ ಸಂಸ್ಕೃತಿ ಅಂತೆಯೇ ಹೇಳ್ಬೋದು ಈ ತಿರಿ ಈ ರೀತಿಯಾದಂಥ ಎಲ್ಲ ಸ ಎಲ್ಲ ಆಚರಣೆಗಳನ್ನು ಸಹ ನಾವು ಆಚರಿಸ್ತ ಹೋಗ್ತೀವಿ ಕುವೆಂಪು ರನ್ನ ಜನ್ನ ಇವರೆಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನ ತಂದುಕೊಟ್ಟಿದ್ದಾರೆ ಪದ್ಮಭೂಷಣ ಪ್ರಶಸ್ತಿ ಆಗಿರಬೋದು ಇವರು ರಾಷ್ಟ್ರಕವಿ ಅಂತಲೂ ಸಹ ಹೆಸ್ರುವಾಸಿಯನ್ನು ಮಾಡಿದರೆ ಸಹ ಇದ್ದಾರೆ ಅಂತೆ ಹೇಳ್ಬೋದು ಇದೆಲ್ಲ ನಮ್ಮ ಕನ್ನಡ ಭಾಷೆಯ ಜನರು ಮತ್ತು ಭಾಷೆ ಸಂಸ್ಕೃತಿಯನ್ನು ಯಾವರೀತಿ ಪಾಲನೆ ಮಾಡ್ತಿದೆ ಯಾವರೀತಿ ಸಂಭ್ರಮಿಸ್ತಿದ್ದಾರೆ ಅಂತ ಹೇಳ್ಬೊದಾಗಿದೆ